ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತ ಮೂರು ಹದಿನೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಎರಡು ಹದಿನೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಒಂದು ಹದಿನಾಲ್ಕು ಮಾರ್ಚ್ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಐದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಮೂರು